ಆಂ ಮೇಡಮ್ ಯಾರು ಹೌದು ಮೇಡಮ್

ಹೌದು ಮೇಡಮ್ ನಿಮ್ಗೆ ಯಾವ ಥರ ಐಟಮ್ ಬೇಕು

ಇಲ್ಲ ಮೇಡಮ್ ಮಾಡ್ತೀವಿ ಮಾಡ್ತೀವಿ ನಾವು ಚಿಕನ್ ಇದು ಗೊಜ್ಜು ಥರ ಮಾಡ್ತೀವಿ ಮತ್ತು ಫ್ರೈ ಮಾಡ್ತೀವಿ ಆ ಥರ ಮಾಡ್ತೀವಿ ಬಿಡಿ ಮೇಡಮ್ ಅದ್ನ ಆಂ ಅದು ಮಾ ಆಯ್ತು ಆಯ್ತು ಮೇಡಮ್ ಮಾಡ್ತೀನಿ ಬಿಡಿ ಮೇಡಮ್ ಎಷ್ಟು ಜನ ಬರ್ತೀರ ಮೇಡಮ್

ಆಂ ಆಂ ಹಾಂ ಆಯ್ತು ಆಯ್ತು ಮೇಡಮ್

ಒಟ್ನಲ್ಲಿ ಒಬ್ಬೊಬ್ರಿಗೆ ಎಷ್ಟು ಅಂತ ಗೊತ್ತಿಲ್ಲ ನೀವು ಬಂದ ಮೇಲೆ ಮಾತಾಡ್ಕೊಳ್ಳೋಣ ನೀವು ಕರೆಕ್ಟಾಗಿ ಯಾವ ಟೈಮ್ಗೆ ಬರ್ತೀರಾ ನಮಗೆಲ್ಲ ಸ್ವಲ್ಪ ಹೇಳ್ಬೇಕ್ ಮೇಡಮ್

ಸರಿ ಸರಿ ಸರಿ ಮೇಡಮ್

ಸರಿ ಮೇಡಮ್ ನೀವು ಕರೆಕ್ಟಾಗಿ ಹೆಂಗೆ ಮಾ ಸ್ವಲ್ಪ ವಿಚಾರ್ಸ್ಕೊಂಡು ಹೇಳ್ಬಿಡಿ ನಾನು ಎಲ್ಲ ರೆಡಿ ಮಾಡಿ ಇಡ್ತೀನಿ ಆಯ್ತು ಆಯ್ತು ಸರಿ ಸರಿ ಮೇಡಮ್ ಆಂ ಟ್ಯಾಂಕ್ ಯು ಮೇಡಮ್